ಹದಿನೈದು ಮಾರ್ಚು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹದಿನಾಲ್ಕು ಏಪ್ರಲ್ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಜೂನ್ ಎರಡು ಸಾವಿರದ ಹದಿನೈದು ಐದು ಮಾರ್ಚ್ ಎರಡು ಸಾವಿರದ ಏಳು ಎಂಟು ಏಪ್ರಲ್ ಎರ್ಡ್ ಸಾವಿರದ ಹತ್ತು